ನನಗೆ ಮೋಟರ್ ಸೈಕಲ್ ಅಂದರೆ ತುಂಬ ಇಷ್ಟ ಚಿಕ್ಕಂದಿನಿಂದಲೂ ನನಗೆ ಮೋಟರ್ ಸೈಕಲ್ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಮನೆಯಲ್ಲಿ ಮನೆ ತುಂಬ ಹಠ ಮಾಡಿ ಹೊಸದೊಂದು ಮೋಟರ್ ಸೈಕಲನ್ನು ಖರೀದಿ ಮಾಡಿಕೊಂಡೆ ಅದರಿಂದ ನನಗೆ ತುಂಬ ಕ್ ಸಂತೋಷವಾಯಿತು ಅದರಲ್ಲಿ ದಿನಾಲು ಏನಿಲ್ಲ ಅಂದರೂ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರನ್ನು ಹೊಡೀತೀನಿ ವಾರಕ್ಕೊಂದ್ಸಲ ನಮ್ಮ ಫಾ ಸ್ನೇಹಿತರೆಲ್ಲ ಸೇರಿಕೊಂಡು ಹೊರಗಡೆ ಎಲ್ಲರೂ ದೂರದಲ್ಲಿ ಓ ಹೋಗ್ತೀವಿ ಗುಡ್ಡಗಳಿಗೆ ಬೆಟ್ಟಗಳಿಗೆ ಟ್ರಕ್ಕಿಂಗ್ ಥರ ಹೋಗ್ತೀವಿ ಅವಾಗ ಅದು ಅದರಲ್ಲಿ ನನಗೆ ತುಂಬ ಸಂತೋಷ ಸಿಗುತ್ತದೆ ಇನ್ನೂ ದೂರ ಹೋಗಬೇಕಂದರೆ ಇನ್ನೂ ನೂರಾರು ಕಿಲೋಮೀಟರ್ ರೋಡಿಗೆ ಹೋಗಬೇಕಾಗ್ಬಹುದು ಟ್ರಾವೆಲ್ ಮಾಡಬೇಕೆಂದ್ರೆ ನನಗ್ ತುಂಬ ಇಷ್ಟ ನನ್ನ ಮೋಟರ್ ಸೈಕಲ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅದರಿಂದ ನನಗ್ ಇನ್ನೂ ತುಂಬ ಸಂತೋಷವಾಗುತ್ತದೆ ಅದರಲ್ಲಿ ಯಾವಾಗಲೂ ಕೂಡ ಪೆಟ್ರೋಲು ಇದ್ದೇ ಇರುತ್ತದೆ ಆ ಪೆಟ್ರೋಲ್ ಹಾಕ್ಸ್ಕೊಂಡು ಹುಡುಗರೆಲ್ಲ ಸಮಯದಲ್ಲಿ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ದೂರ ಹೋಗಿ ಸಮಯವನ್ನು ಕಳೆದು ಸಂತೋಷದಿಂದ ಕುಣಿಯುತ್ತೇವೆ ವಾರದಲ್ಲಿ ಎರಡು ಮೂರು ಸಾರಿ ನಾನು ಆ ಗಾಡಿಯನ್ನು ತೊಳೀತೀನಿ ಆ ತೊಳ್ಯೊದ್ರಿಂದ ನನಗ್ ಇನ್ನೂ ಇನ್ನೂ ಇದ್ದಿದ್ದು ಸಂತೋಷ ಸಿಗುತ್ತದೆ ಅದಕ್ಕೆ ಒಳ್ಳೊಳ್ಳೆಯ ಹೊಸದು ಸೀಟ್ ಎಲ್ಲ ಸೀಟ್ ಕವರು ಸೈಡ್ ಬ್ಯಾಗು ರಿಬ್ಬನ್ನು ಅವೆಲ್ಲ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ನಮ್ಮ ಸ್ನೇಹಿತರು ಕೂಡ ಹೇಳ್ತಾರೆ ಯಾವಾಗಲೂ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೀಯ ಗಾಡಿ ನೀನು ನಾವೂ ಕೂಡ ಇಟ್ಕೊಂಡಿಲ್ವಲ್ಲ ಅಷ್ಟು ಚೆನ್ನಾಗಿ ಇಟ್ಕಂಡಿದೀಯ ನೀನು ಅಂತ ಹೇಳ್ತಾರೆ ವಾರದಲ್ಲಿ ಎರಡು ಮೂರು ಸಲ ವಾಟ್ರ್ ಸರ್ವೀಸ್ ಮಾಡಿಸ್ತೇನೆ ವಾರದಲ್ಲಿ ಒಂದ್ಸಲ ನಾವು ಲಾಂಗ್ ಡ್ರೈವ್ ಹೋಗ್ಲಿಲ್ಲ ಅಂದರೆ ನನಗ್ ಸಮಾಧಾನ ಆಗೋದಿಲ್ಲ ನಾನು ಲಾಂಗ್ ಡ್ರೈವ್ ಹೋಗೇ ಹೋಬೇಕು ಹೋದಾಗ್ಲೇ ನನಗ್ ಒಂಥರ ತುಂಬ ಖುಷಿಯಾಗುತ್ತದೆ ನನ್ನ ಗಾಡಿಯಲ್ಲಿ ನಾನು ಯಾವತ್ತೂ ಮೂರು ಜನಗಳನ್ನ ಹಾಕೋದಿಲ್ಲ ನಾನು ನಮ್ಮ ತಾಯಿಯನ್ನು ಕರ್ಕೊಂಡು ಹೋದರೆ ನನಗ್ ತುಂಬ ಸಂತೋಷ ಗಾಡಿಯಲ್ಲಿ ಅವರನ್ನು ನಾನು ಪೇಟೆಗೆ ಕರ್ಕೊಂಡು ಹೋಗ್ತೇನೆ ತರಕಾರಿ ತರಕ್ಕೆ ಕರ್ಕೊಂಡು ಹೋಗ್ತೀನಿ ಹುಷಾರಿಲ್ಲ ಅಂದರೆ ಆಸ್ಪತ್ರೆಗು ಸ್ ಕೂಡ ನಮ್ಮ ನನ್ನ ಬ ಮೋಟರ್ ಸೈಕಲ್ನಲ್ಲೇ ನಮ್ಮ ನ ಕರ್ಕಂಡು ಹೋಗ್ತೀನಿ ನಮ್ಮ ತಾಯಿಯನ್ನ ನಮ್ಮ ಅಪ್ಪಾಜಿಯನ್ನು ಕೂಡ ಅವರ ಉದ್ಯೋಗಕ್ಕೋಸ್ಕರ ಉದ್ಯೋಗಕ್ಕೆ ಹೋಗುವಾಗ ಸಮಯದಲ್ಲಿ ಅವ್ರನ್ನು ಕರೆದುಕೊಂಡು ಹೋಗಿ ಬಿಟ್ಟು ಬರ್ತೀನಿ ಮತ್ತು ಕರ್ಕೊಂಡು ಬರ್ತೀನಿ ನಮ್ಮ ಅಳಿಯ ಮತ್ತು ನಮ್ಮ ಸೊಸೆಯನ್ನು ಸ್ಕೂಲಿಗೆ ಸೊ ಕೂಡ ಬಿಟ್ಟು ಬರಕ್ಕೆ ಹೋಗ್ತೀನಿ ಅದರಲ್ಲಿ ನನ್ನ ಕೆಲಸಕ್ಕೂ ಕೂಡ ನಾನು ನನ್ನ ಗ ಮೋಟರ್ ಸೈಕಲನ್ನೇ ಬಳಸುತ್ತೇನೆ ಅದ್ ನನ್ನ ಆಫೀಸಲ್ಲಿ ನನಗೆ ದಿನಕ್ಕೆ ನೂರು ರೂಪಾಯನ್ನು ಪೆಟ್ರೋಲಿಗೆ ಅಂತ ಕೊಡ್ತಾರೆ ನಮ್ಮ ನನ್ನ ಗಾಡಿ ಇರೋದಕ್ಕೋಸ್ಕರ ನನ್ನ ವರ್ಕ್ಗೋಸ್ಕರ ಇದರಿಂದ ನನಗೆ ತುಂಬ ಖುಷಿಯಾಗುತ್ತದೆ ಈ ಗಾಡಿಯಲ್ಲಿ ನಾನು ದಿನಾಲು ಮನೆಕೆಲಸ ಮಾಡುವುದರಿಂದ ತುಂಬ ಇದಾಗುತ್ತದೆ ಹಾಗಾಗಿ ಈ ಗಾಡಿಯಲ್ಲಿ ನಾನು ನಾನು ಯಾವಾಗಲೂ ಲಾಂಗ್ ಡ್ರೈವ್ ಹೋಗ್ತನೇ ಇರ್ತೀನಿ ಆಟೋ ಹ ಆಟೋ ಮತ್ತು ಕಾರುಗಳಂದ್ರೆ ನನಗ್ ಇನ್ನೂ ತುಂಬ ಇಷ್ಟ ಅದರಲ್ಲಿ ಮೋಟ್ರ್ ಸೈಕಲ್ ಅಂದರೆ ಇನ್ನೂ ಇದ್ದಿದ್ದೂ ತುಂಬ ಇಷ್ಟ ಆಟ ಆಡೋದಂದ್ರೆ ಮತ್ತೂ ಇನ್ನೂ ತುಂಬ ಇಷ್ಟ ನನಗೆ ಯಾವಾಗಲೂ ಸುಬ್ಬ ಸಂಡೇ ಫ್ರೀ ಇದ್ದಾಗ ಫ್ರೆಂಡ್ಸ್ಗಳ ಜೊತೆಗೆ ಹೋಗಿ ಕ್ರಿಕೇಟು ಕ್ರಿಕೆಟ್ ಅಂದರೆ ನನಗ್ ಇನ್ನೂ ಇದ್ದಿದ್ದೂ ತುಂಬ ಇಷ್ಟ ಕ್ರಿಕೆಟ್ ಆಡ್ತೀವಿ ವಾರದಲ್ಲಿ ಒಂದ್ಸಲ ನಮ್ಮ ಗೂ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಕ್ರಿಕೆಟನ್ನು ಆಡಿ ತುಂಬ ಖುಷಿಪಡುತ್ತೇವೆ ಅವತ್ತಿನ ಒಂದು ದಿನ ಫುಲ್ ಸಂಡೇ ನಾವು ಫುಲ್ಲು ಬೆಳಿಗ್ಗೆಯಿಂದ ಸಂಜೆವರೆಗೂ ಕ್ರಿಕೆಟ್ ಆಡುತ್ತಲೇ ಇರುತ್ತೇವೆ ಆಡಿ ಚೆನ್ನಾಗಿ ಖುಷಿ ಪಟ್ಟು ಮನೆಗೆ ಬಂದು ಸುಸ್ತಾಗಿ ಊಟ ಮಾಡಿದಾಗ ಅಮ್ಮನತ್ತಿರ ಬೈಸ್ಕೊಂತೀವಿ ಯಾಕೆ ಎಲ್ಲ ದಿನಾಲು ಕ್ರಿಕೆಟ್ ಆಡಕ್ಕೆ ಹೋಗ್ತೀಯಲ್ಲ ವಾರ್ದಾಗೆ ಒಂದ್ಸಲ ಮನ್ಯಲ್ಲಿ ಇರಕ್ಕೆ ಆಗಲ್ಲವಾ ಮನೆಗೆ ಇರಬೇಕು ವಾರ್ದಾಗೆ ಒಂದ್ಸಲ ಆದ್ರೂ ಫ್ರೀ ಆಗಿ ಇರ್ಬೇಕಲ್ಲ ನೀನು ಅಂತ ಅವಾಗ ಆ ಟೈಮಲ್ಲಿ ನಮ್ಮ ಅಮ್ಮನನ್ನು ಒಂದು ರೌಂಡ್ ಬೈಕಲ್ಲಿ ಕರ್ಕೊಂಡು ಹೋಗ್ಬಿಟ್ರೇ ಸುಮ್ನಾಗ್ಬಿಡ್ತಾರೆ ಸಮಾಧಾನ ಮಾಡ್ಕೊಂತಾರೆ